ನಾನು ಮೊದಲು ಅಡುಗೆ ಮಾಡಲು ಟಮೊಟೊ ಗೊಜ್ಜು ಮತ್ತು ರೈಸ್ ಅನ್ನ ಎರಡನ್ನೂ ಮಾಡಲು ಕಲಿತೆ ಅದಾದ್ಮೇಲೆ ಫಸ್ಟ್ ನಮ್ಮ ತಾಯಿ ಹೇಳಿ ಕೊಟ್ರು ನಮ್ಮ ತಾಯಿಯಿಂದ ನಾನು ಕಲಿತೆ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಅಡುಗೆ ಒಂದೊಂದಾಗೆ ಬೇಳೆ ಸಾಂಬಾರು ಮತ್ತೆ ಚಿತ್ರಾನ್ನ ಇದನ್ನು ಮಾಡಲು ಕಲಿತೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಹ ಎರಡೇ ಮಾಡೋಕೆ ಬರ್ತಾಯಿದ್ದಿದ್ದು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಸ್ಕೂಲು ಕಾಲೇಜಿಗೆ ಅಂತ ಬಂದ್ಮೇಲೆ ಬೇಳೆ ಸಾಂಬಾರು ಅನ್ನ ಇದನ್ನು ಮಾಡಲು ಕಲಿತೆ ಇದಕ್ಕೆ ನಮ್ಮ ತಾಯಿ ತುಂಬ ಸಲ ಸಹಾಯ ಮಾಡಿದ್ದಾರೆ ನಾನು ಅಡುಗೆ ಮಾಡಲು ಕಲಿಯಲು ನಮ್ಮ ತಾಯಿಂದ ತುಂಬ ಕಲಿತಿದ್ದೀನಿ ನಂಗೆ ತುಂಬ ಹೆಲ್ ಸಹಾಯ ಮಾಡಿದ್ದಾರೆ ಅದರಿಂದ ನನಗೆ ಅಡುಗೆ ಮಾಡೋಕೆಂದ್ರೆ ತುಂಬ ಖುಷಿ ಆಗುತ್ತೆ ಹಬ್ಬಗಳಲ್ಲಿ ಒಬ್ಬಟ್ಟು ಚಿತ್ರಾನ್ನ ಬಾತು ಪುಳಿಯೋಗರೆ ವಡೆ ವಡೆ ಚಕ್ಕುಲಿ ನಿಪ್ಪಟ್ಟು ಇದೆಲ್ಲ ಮಾಡುವಾಗ ನಮ್ಮ ತಾಯಿಂದಲೇ ನಾನು ಕಲ್ತಿರೋದು ಮತ್ತು ಇನ್ನೂ ಮೊಬೈಲಲ್ಲಿ ಆ ವಿಡ್ಯೋ ಮಾಡಿ ಕಳಿಸಿರೋದನ್ನ ಅದರಲ್ಲೂ ನೋಡಿ ತುಂಬ ತಿಂಡಿಗಳನ್ನ ಮಾಡೋದನ್ನ ಕಲಿತಿದ್ದೀನಿ ಕೆಲವು ಟೈಮ್ ಮಾಡಬೇಕಾದ್ರೆ ತುಂಬ ಎಡವಟ್ಗಳು ಮಾಡ್ಕೊಂಡಿದ್ದೀನಿ ಸರಿಯಾಗಿ ಬರದೇ ಮತ್ತೆ ಮತ್ತೆ ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿ ಮಾಡಿ ಲಾಸ್ಟಿಗೆ ಹಾದು ನಮ್ಮ ಕೈ ಕಲಿತಂಗೆ ಆಗಿದೆ ತುಂಬ ಚೆನ್ನಾಗಿ ಮಾಡ್ಬೋದು ಅಡುಗೆ ಅಡುಗೆ ಮ ಅಡುಗೆ ಮಾಡೋದರಿಂದ ತುಂಬ ಖುಷಿಯಾಗುತ್ತೆ ಅಡುಗೆ ಅಡುಗೆ ಮಾಡಬೇಕಾದ್ರೆ ಎಷ್ಟೋ ಸಲ ಕೈ ಸುಡೋದು ಮತ್ತೆ ಚೆಲ್ಲೋಗೋದು ಈ ಥರ ಎಲ್ಲ ಆಗಿದೆ ಆ ಅದರಿಂದ ತುಂಬ ಕಲ್ತಿದ್ದೀನಿ ಪಾಠನ ಯಾವ ಥರ ಮಾಡಬೇಕು ಯಾವ ಹೆಂಗೆ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ಎಲ್ಲ ಕಲಿತಿದ್ದೀನಿ ಮತ್ತೆ ನನ್ನ ಫ್ರೆಂಡ್ಗಳ ಹತ್ರನೂ ಶೇರ್ ಮಾಡಿದ್ದೀನಿ ಅವ್ರುಗಳ್ಗೂ ಹೇಳಿಕೊಟ್ಟಿದ್ದೀನಿ ಮತ್ತು ಅವರಿಂದ ನಾನು ಕಲಿತಿದ್ದೀನಿ ಅಡುಗೆಗಳು ಥರ ಥರ ಅಡುಗೆಗಳು ಹಬ್ಬಗಳಲ್ಲಿ ಮತ್ತೆ ಪಂಕ್ಷನ್ಗಳಲ್ಲಿ ಎಲ್ಲ ರೀತಿಯೂ ಮಾಡಬೇಕಾದ್ರೆ ನಾವೇ ಚೆನ್ನಾಗಿ ಮಾಡೋದನ್ನ ಕಲಿತ್ಕೊಂಡು ಫಂಕ್ಷನ್ಗಳಲ್ಲೆಲ್ಲ ಮಾಡಿದ್ರೆ ಬೇರೆ ಭಟ್ರಗಳ್ಗೆ ಅಮೌಂಟ್ ಕೊಟ್ಟು ಮಾಡಿಸೋದ್ರಿಂದ ನಾವೇ ಕಲಿತು ನಾವೇ ಮಾಡೋದು ಇದೆಯಲ್ಲ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡ್ಬೋದು ಮತ್ತೆ ನಾನ್ ವೆಜ್ ಐಟಮು ಮಟನ್ ಚಿಕನ್ ಈ ಥರ ಅಡುಗೆಗಳಲ್ಲು ಮಾಡಿ ನೋ ಕಲಿತ್ಕೊಂಡು ನಮ್ಮ ತಾಯಿಯಿಂದಲೇ ಜಾಸ್ತಿ ನಾನು ಕಲಿತಿರೋದು ನಮ್ಮ ತಾಯಿ ತುಂಬನೇ ಸಹಾಯ ಮಾಡಿದ್ದಾರೆ ನನಗೆ ಕಲಿಯಲಿಕ್ಕೆ ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದರ ಅನುಭವವೇ ಚೆಂದ ಪ್ರೀತಿಯಿಂದ ಅಡುಗೆ ಮಾಡಿ ಮನೆ ಸದಸ್ಯರಿಗೆಲ್ಲ ಬಡಿಸೋದ್ರಿಂದ ಅವ್ರು ಖುಷಿ ಖುಷ್ಯಾಗಿ ಊಟ ಮಾಡೋದು ನಮಗೆ ತುಂಬ ಸಂತೋಷ ಕೊಡುತ್ತೆ ಆದ್ದರಿಂದ ನಂಗೆ ಅಡುಗೆ ಮಾಡೋದು ಅಂದರೆ ತುಂಬನೇ ಇಷ್ಟ ಅಡುಗೆ ಮಾಡೋದರಲ್ಲೂ ವಿಧ ವಿಧಾನಗಳಿದೆ ಬಟ್ ಆ ನನಗೂ ತುಂಬನೇ ಇಷ್ಟ ಅಡುಗೆ ಮಾಡೋದು ಅಂದರೆ ಎಲ್ಲ ರೀತಿಯ ಅಡುಗೆ ತಿಂಡಿಗಳು ಜಾಮೂನು ಒಬ್ಬಟ್ಟು ಆಮೇಲೆ ಕರ್ಜಿಕಾಯಿ ಈ ನಿಪ್ಪಟ್ಟು ಚಕ್ಕುಲಿ ಕೋಡ್ಬಳೆ ಇದೆಲ್ಲ ಹಬ್ಬಗಳ್ಗೆ ತಿಂಡಿಗಳು ಮಾಡೋದರಿಂದ ಮತ್ತೆ ನಾವು ಮನೆಯಲ್ಲೆ ಇದ್ದಾಗ ಈಗ ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬ ಬರುತ್ತೆ ಆವಾಗ ಸ್ವೀಟ್ ರವೆ ಉಂಡೆ ಈ ಥರ ರವೆ ಉಂಡೆ ಮಾಡ್ಬೇಕಾದ್ರೆ ತುಂಬನೇ ಎಡ್ವಟ್ಗಳು ಮಾಡ್ಕೊಂಡು ಮೂರು ಮೂರು ಸಲ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮಾಡೋದರಿಂದ ತುಂಬ ಖುಷಿ ಸಿಗುತ್ತೆ ಎಲ್ರಿಗೂನು ನನಗಂತೂ ತುಂಬನೇ ಇಷ್ಟ ಅಡುಗೆ ಮಾಡೋದು ಅಂದರೆ ಅಡುಗೆ ಮಾಡೋದ್ರಿಂದ ಅಡುಗೆ ಮಾಡೋದು ಅಂದರೆ ಅಡುಗೆ ಅನ್ನೋದೆ ಒಂದು ಇದು ಮಾ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋದು ಅಂದರೇನೆ ತುಂಬ ದೊಡ್ಡ ಖುಷಿ ಅದರಲ್ಲಿರುವಂಥ ನೆಮ್ಮದಿ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮಾಡೋದು ಅಂದರೆ ಎಲ್ರಿಗೂನು ಏನೇನು ಬೇಕು ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ಒಬ್ಬರಿಗೆ ಚಿತ್ರಾನ್ನ ಒಬ್ಬರಿಗೆ ಬಾತ್ ಒಬ್ಬರಿಗೆ ಪುಳಿಯೋಗ್ರೆ ಇನ್ನೊಬ್ಬರಿಗೆ ಶಾವಿಗೆ ಪಾಯಸ ಈ ಥರ ಕೆಲವ್ರು ಕೆಲವ್ರ್ಗೆ ಒಂಥರ ಕೆಲವ್ರು ಎಲ್ಲರು ಮನೆ ಸದಸ್ಯರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ಅವ್ರ್ಗಳಿಗೆಲ್ಲ ಮಾಡೋದು ಅನ್ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮಾಡೋದು ಅಂದರೆ ಒಂಚೂರು ಒಂದೊಂದು ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗುತ್ತೆ ಒಂದ್ಸಲ ಉಪ್ಪು ಕಡಿಮೆ ಆಗುತ್ತೆ ಒಂದ್ಸಲ ಖಾರ ಜಾಸ್ತಿ ಆಗುತ್ತೆ ಒಂದೊಂದ್ಸಲ ಖಾರ ಕಡಿಮೆ ಆಗುತ್ತೆ ಇದೆಲ್ಲವೂ ಒಂದೇ ರೀತಿಯಲ್ಲಿ ಹಾಕಿ ಅಡುಗೆ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಖುಷಿ ಕೊಡ್ಬೋದು ಆಮೇಲೆ ಅಡುಗೆ ಅಂದರೇನೆ ಒಂಥರ ಏನೋ ದೇವಸ್ಥಾನಗಳಲ್ಲಿ ಇದಕ್ಕೆಲ್ಲ ಪ್ರಸಾದದ ರೀತಿ ಮಾಡ್ಕೊಡ್ಬೋದು ಆಮೇಲೆ ಮನೇಲೆ ಮಾಡ್ಬೋದು ಅಡುಗೆ ಮಾಡಬೇಕಾದ್ರೆ ಮೊದಲನೇ ಸಲ ನಾನು ಅಡುಗೆ ಮಾಡಬೇಕು ಅನ್ನೋದೆಂದ್ರೆ ತುಂಬ ಬೇಜಾರು ಆಗ್ತಾಯಿತ್ತು ಆಮೇಲೆ ಅಡುಗೆ ಮಾಡೋಕೆ ಸ್ಟಾಟ್ ಮಾಡಿದ್ಮೇಲೆ ನಮ್ಮ ತಾಯಿ ನಮ್ಮ ತಾಯಿ ಹೇಳ್ಕೊಟ್ಮೇಲೆ ಅಡುಗೆ ಮಾಡೋದರಲ್ಲು ಒಂಥರ ತೃಪ್ತಿ ಖುಷಿ ಇದೆ ಸಿಗುತ್ತೆ ಕೆಲು ಈಗ ನಾವು ಅಡುಗೆ ಮಾಡೋದರಿಂದ ಮನೆಯಲ್ಲಿರೊ ಸದಸ್ಯರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅವರು ಖುಷಿಯಾಗುತ್ತೆ ಅನ್ನೋ ಇದೇ ನಮಗೆ ಒಂದು ಖುಷಿ ಕೊಡುತ್ತೆ ಅದರಿಂದ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಫಸ್ಟ್ ಸ್ಟಾಟಿಂಗ್ ಮೊದಲನೇ ಬಾರಿ ನಾನು ಅಡುಗೆ ಮಾಡಿದ್ದು ಟೊಮೊಟೊ ಗೊಜ್ಜು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ತಾಯಿ ಹೇಗೆ ಹೇಳ್ಕೊಟ್ರೋ ಹಾಗೆ ಮಾಡಿದ ತುಂಬನೇ ಚೆನ್ನಾಗಿ ಬಂದಿತ್ತು ಅಡುಗೆ ಮಾಡೋದರಿಂದ ಏನೋ ಒಂಥರ ಖುಷಿ ಸಿಗುತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾ ಅಡುಗೆ ಮಾಡಿ ಊಟ ಬಡಿಸೋದು ಥರ ಥರ ತಿಂಡಿಗಳು ಎಲ್ಲ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಮಾಡಬೇಕು ಅಡುಗೆ ಮಾಡ್ತಾನೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ